ಧಾರ್ವಾಡ ಜಿಲ್ಲೆ ಒಳಗೆ ಅಂತಂದರೆ ವಸತಿಗೇನು ಕಮ್ಮಿ ಇಲ್ಲ ಯಾಕಂದರೆ ಧಾರ್ವಾಡ್ದ ಒಳಗೆ ಹೊರಗಿನ ಜನನ್ ಭಾಳ ಜನ ಎಜುಕೇಶನ್ ಶಿಕ್ಷಣ ಸಂಬಂಧ ಎಷ್ಟೋ ಜನ ಬೇರೆ ಬೇರೆ ಹಳ್ಳಿಗಳಿಂದ ಧಾರ್ವಾಡಕ್ಕೆ ಬರ್ತಾರ ನಾ ಅದ್ರ ಒಳಗೆ ನಾನು ಒಬ್ಬಾಕಿ ನಾನು ಗದಗ್ ಜಿಲ್ಲೆ ಅನ್ನುದರಿಂದ ಧಾರ್ವಾಡಕ್ಕೆ ಬಂದು ನಾನು ಧಾರ್ವಾಡ್ನ್ಯಾಗೆ ಐತಿ ಅದು ಒಂದು ಒಂದು ದೊಡ್ಡ ಶಿಕ್ಷಣಕ್ಕಾಗಿಯೇ ಇರುವಂಥದ್ದು ಒಂದು ಜಾಗ ಅದು ಧಾರ್ವಾಡ ನಾನು ಗದಗಿಂದ ಧಾರ್ವಾಡದಿಂದ ಕಲಿಯಾಕಂತ ಬಂದೀನಿ ನಮ್ಮ ಗದಗ್ನ್ಯಾಗ ಕಾಲೇಜ್ ಇದ್ದಿದ್ದಿಲ್ಲ ಸೋ ನಾನಿಲ್ಲಿ ಗದಗಿಗ ಧಾರ್ವಾಡಗೆ ಬಂದು ನಾನು ಧಾರ್ವಾಡ್ನ್ಯಾಗ ವಸತಿ ಇರಾಕ್ಕಂತಂದ್ರೆ ಒಂದು ಪೇಯಿಂಗ್ ಎಷ್ಟು ಅಂತ ಪಿ ಜಿ ಅದಾವು ಆಮೇಲೆ ನಾನು ಇರೋದು ಹಾಸ್ಟೆಲ್ನಾಗ ಇರ್ತೀನಿ ಗೌರ್ಮೆಂಟ್ ಹಾಸ್ಟೆಲ್ನಾಗ ಇರ್ತೀನಿ ಪಿ ಜಿ ಅದಾವು ಲಾಡ್ಜಸ್ ಅದಾವ ಮತ್ತು ಮನೆ ಅದಾವ ಮನೆ ಬಾಡಿಗೆ ಅಂತ್ರು ಸುಮಾರು ಸಿಗ್ತಾವ ಆಮೇಲೆ ಪಾಲ್ ಪಿ ಜಿ ಅಂತ್ರು ಲೆಕ್ ಇಲ್ಲ ಯಾಕಂದ್ರೆ ಕೆ ಸಿ ಡಿ ಕಾಲೇಜ್ ಕಡೆ ಗಾಂಧಿನಗರ ವಿದ್ಯಾಗಿರಿ ಅಲ್ಲೆಲ್ಲ ಪಿ ಜಿ ಪಿ ಜಿಗಳಂತ್ರು ಜಗ ಅದಾವು ಪಿ ಜಿಗೇನು ಪ್ರಾಬ್ಲಮ್ ಇಲ್ಲ ಮತ್ತು ಮಾರ್ಕೆಟ್ ಅಂತದ್ರು ಏನು ಹುಬ್ಬಳ್ಳಿ ಸಿ ಬಿ ಟಿ ಧಾರ್ವಾಡ ಸಿ ಬಿ ಟಿ ಅಂತ್ಹೇಳಿ ಸೆಂಟ್ರಲ್ ಬಸ್ ಸ್ಟಾಪ್ ಅಂತೀವಲ್ಲ ಅಲ್ಲಿ ನಿಮಗೆ ಮಾರುಕಟ್ಟೆಗೆನು ಪ್ರಾಬ್ಲಮ್ ಇಲ್ಲ ಮತ್ತು ಎಲ್ಲು ಎಲ್ಲ ಕಡೆ ಎಲ್ಲಾ ಏರಿಯಾದಾಗು ತಾರ್ ತರ್ಕಾರಿ ನಿಮಗೆ ನಮಗೆ ಸಿಗತ್ತೆ ಸಿ ಬಿ ಟಿ ಅಂದರೆ ಇನ್ನ ಎಲ್ಲ ಭಾಳ ಹಬ್ ಸಮೀಪ ಸಮೀಪ ಅದಾವ ನಮಗೆ ಸಿಕ್ತಾವ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಧಾರ್ವಾಡ್ನ್ಯಾಗ ಮತ್ತು ಒಂದು ಒಂದು ಸಣ್ಣ ಮನೆ ಬಾಡ್ಗಿ ಅಂತಂದ್ರೆ ಇಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರಕ್ಕೂ ನಮಗೆ ಮನೆ ಸಿಗ್ತಾವ ಇಲ್ಲಿ ಧಾರ್ವಾಡ್ನ್ಯಾಗ ನಮಗೆ ಬೇಕಂತಂದ್ರೆ ಬಾಡಿಗೆ ಪ್ರಾಬ್ಲಮ್ ಏನಿಲ್ಲ ಎಷ್ಟೋ ಜನ ಹೊರ್ಗಿನ್ನು ಬೇರೆ ಬೇರೆ ಊರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಾರ ಆ್ಯಕ್ಚುಲಿ ಬೇರೆ ಬೇರೆ ರಾಜ್ಯಗಿಂದ ಬಂದು ಇಲ್ಲಿ ಎಷ್ಟೋ ಜನ ಮನೆ ಮಾಡ್ಕೊಂಡು ಅದಾರ ಬಾಡಿಗೆ ಮನಿಗೆ ಅದಾರ ಏರ್ಡುವರಿ ಸಾವಿರ ಒಂದುವರಿ ಸಾವಿರ ತಿಂಗಳಿಗೆ ರೆಂಟ್ ಕೊಟ್ಕೊಂಡು ಅದಾರ ಬಟ್ ಊಟ ಎಲ್ಲ ಮೆಸ್ ಹಚ್ಕೊಂಡ್ ಮೆಸ್ನ್ಯಾಗ ಅವ್ರು ಊಟ ಮಾಡ್ತಾರೆ ಒಂದಿಷ್ಟು ಮಂದಿ ಅಲ್ಲೆ ಅಡ್ಗಿ ಮಾಡ್ಕೊತಾರ ರಾಯ್ಚೂರು ಸಿನ್ನೂರು ಕೊಪ್ಪಳ ಮತ್ತು ಬೇ ಗುಲ್ಬರ್ಗ ಗದಗ ಭಾಳ ಊ ಎಲ್ಲಾಕಡೆ ಊರು ಒಳಗಿಂದನು ಬಂದು ಬಂದು ಧಾರ್ವಾಡ್ನ್ಯಾಗ ನೆಲ್ಸಾರ ಮತ್ತು ಸುತ್ತ ಹಳ್ಳಿಗಳಿಂದ ಬಂದ ಜನ ಇಲ್ಲಿ ದಿನ ಕಲಿಯಕ್ಕೆ ಬರ್ತಾರ ಬಸ್ಸಿಗೆ ಬಂದು ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಬಂದು ಕಾಲೇಜಿಗೆ ಅಟೆಂಡ್ ಆಗಿ ಕ್ಲಾಸಸ್ ಕೇಳ್ಕೊಂಡು ಹೊಳ್ಳಿ ತಮ್ಮ ಊರಿಗೆ ಹೋಗ್ತಾರ ಅಷ್ಟು ವ್ಯವಸ್ಥೆ ಐತಿ ಧಾರ್ವಾಡ್ನ್ಯಾಗ ವಸತಿ ಆಯ್ಕೆ ಅನ್ನಾಕ್ ಪಿ ಜಿ ಒಂದು ಐತಿ ಮತ್ತು ರೂಮ್ ಮನೆ ಸಿಗ್ತಾವ ನಿಮಗೆ ಬಾಡ್ಗಿಗೆ ಬಾಡ್ಗಿ ಮನ್ಯಾಗ ಇರ್ಬೊದು ನೀವು ಆಮೇಲೆ ಭಾಳ ವ್ಯವ್ ಭಾಳ ವ್ಯವಸ್ಥೆ ಅದಾವು ಮತ್ತು ಮಾರುಕಟ್ಟೆ ವಸತಿ ಅಂತ ಅಂದರೂ ಮಾರುಕಟ್ಟೆ ಅಂದ್ರೆ ತರ್ಕಾರಿ ಕಾಯ್ಪಲ್ಯೆಗ ಏನು ಪ್ರಾಬ್ ಇದೆ ತ್ರಾಸ ಏನಿಲ್ಲ ಎಲ್ಲಾ ಕಡೆ ಸಿಗ್ತಾವ ನಿಮಗೆ ತರ್ಕಾರಿ ಬೇಕು ಮೇನ್ ತರ್ಕಾರಿ ಮಾರ್ಕೆಟ್ ಅಂತಂದರೆ ಧಾರ್ವಾಡ್ ಸಿ ಬಿ ಟಿ ಜುಬ್ಲಿ ಸರ್ಕಲ್ ಕಡೆ ಅಲ್ಲಿ ಹೋದ ನಿಮಗೆ ಮಾರುಕಟ್ಟೆದ ಎಲ್ಲಾ ಕೆ ಎಸ್ ಆರ್ ಟಿ ಎಸ್ ಬಸ್ ಅಡ್ಯಾಡ್ತಾವ ಈಗ ಚಿಗ್ರಿ ಬಸ್ ಅಗ್ಯಾವ ಬಿ ಆರ್ ಟಿ ಎಸ್ ಬಸ್ ಅದಾವ ದಿನ ಹೋಗಿ ತಗೊಂಡು ಬರ್ಬೊದು ಆಮೇಲೆ ಓದೋ ಹುದ್ದೆಗಾಗಿ ಅದರು ವಲಸೆ ಬರೋರ ಅವ್ರ್ಗೆ ಭಾಳ ಇಲ್ಲಿ ಧಾರ್ವಾಡ ಇರ ಮಂದಿಕಿನ ಹೊರ್ಗಿನ ಜನ ಬಂದು ಇರೋರ್ಗೆ ಭಾಳ ಭಾಳ ಜನ ಅದಾರ ಸೋ ಆಗ ಅವ್ರ ಸಂಬಂಧ ಎಲ್ಲಾ ಇಲ್ಲಿ ವಸತಿ ವಸತಿ ಇದ್ದಂತ್ರು ಅವಕಾಶ ಅದ್ದೆ ಐತಿ ಭಾಳ ದ್ರೆ ಪಿ ಜಿನ ಭಾಳ ಅದಾವ ಇಲ್ಲಿ ಮತ್ತು ಸಣ್ಣ ಸಣ್ಣ ಸಣ್ಣ ಸ್ ಮನಿ ಮಾಡ್ಕೊಂಡು ಒನ್ನೊಂದು ಬೆಡ್ರೂಮ್ ರೂಮ್ ಮಾಡ್ಕೊಂಡು ಒಂದು ಕೋಣೆ ರೂಮ್ ಅದಾವ ಸೋ ಒಂದು ಒಂದು ಸಾವಿರ ಎರಡು ಸಾವಿರ ಇಬ್ರು ಇಬ್ರು ಮಂದಿ ಸೇರಿರ್ತಾರ ಹಂಗು ಇರ್ಬೊದು ಅದಾರ ಮಂದಿ ಜನ ಇಲ್ಲಿ ಭಾಳ ಮಂದಿ ಮತ್ ಉದ್ಯೋಗ ಅನ್ನಾಕ ಉದ್ಯೋಗಕ್ಕೆ ಧಾರ್ವಾಡ್ನ್ಯಾಗ ಬರೋರು ಕಮ್ಮಿ ಇಲ್ಲಿಂದ ಕಲ್ತು ಬೇರೆ ಊರಿಗೆ ಹೋಗೋರು ಬೆಂಗ್ಳೂರಿಗೆ ಹೋಗೋರು ಭಾಳ ಜನ ಹುಬ್ಳಿಗೆ ಇನ್ನು ಹೋಗ್ತಾರೆ ಜಾಬ್ ಮಾಡಿ ಜ ಉದ್ಯೋಗದ ಸಂಬಂಧ ಹುಬ್ಳಿ ಗದಗ ಬೇರೆ ಬೇರೆ ಈ ರಾಜ್ಯದಿಂದ ಹುಬ್ಳಿಗೆ ಕೆಲಸ ಮಾಡಕ್ಕೆ ಜಾಬ್ ಅಂತ ಭಾಳ ಮಂದಿ ಬರ್ತಾರ ಉದ್ಯೋಗಸ್ ಹುಡುಕೊಂಡ ಯಾಕಂದ್ರೆ ಹುಬ್ಳ್ಯಾಗ ಉದ್ಯೋಗಕ್ಕೇನು ಕಮ್ಮಿ ಇಲ್ಲ ಏಕಂದರೆ ಎಷ್ಟೊ ಹಾಸ್ಪಿಟಲ್ಸ್ ಅದಾವು ಎಷ್ಟೊ ಕೆಲಸ ಮಾಡಾಕ್ಕೆ ಕೆಲಸ ಅದಾವು ಅದಕ್ಕೆ ಏನಿಲ್ಲ ಆವತ್ತು ಎ ಪಿ ಎಮ್ ಸಿ ಇದು ವ ನಡುಕೆಪ್ ಆಮೇಲೆ ಧಾರ್ವಾಡ ಹುಬ್ಬಳ್ಳಿ ಅಂದರೆ ಎರಡು ಒಂದು ಒಂದು ಊರು ಗತಿ ಅಂಗ ಅವ ಬರೆ ಒಂದು ನಲ್ವತ್ತು ನಿಮ್ಷ ಹಾದಿ ಅಷ್ಟ ಬಿಟ್ರ ಅವ ಎರಡು ಒಂದ ಊರು ಗತಿ ಹಂಗ ಸೋ ಉದ್ಯೋಗಕ್ಕೆ ಓದುದುಕ್ಕ ಏನು ಅಡಚಣೆ ಇಲ್ಲ ಇಲ್ಲಿ ನೀವು ಅರ ಇರ್ಬೊದು ಸೇಫ್ಟಿ ಐತಿ ಚಲೋ ಐತಿ ಮತ್ತು ಖರೀದಿಗಾರ್ರು ಅಂದ್ರೆ ಅಪಾರ್ಟ್ಮೆಂಟ್ಸು ಅದವ ಇಲ್ಲಿ ಬೇಕಂದ್ರೆ ಅಪಾರ್ಟ್ಮೆಂಟ್ನ್ಯಾಗು ಗಾಂಧಿನಗರ್ನ್ಯಾಗ ಅಪಾರ್ಟ್ಮೆಂಟ್ ಅವಾ ಅವ ಅಪಾರ್ಟ್ಮೆಂಟ್ನ್ಯಾಗು ನೀವು ಖರೀದಿನೂ ಮಾಡ್ಕೊಬೌದು ಇರಾಕುನು ಪ್ರಾಬ್ಲಮ್ ಇಲ್ಲ ಮತ್ತು ಎಷ್ಟೋ ಲಾಡ್ಜ್ ಅದಾವು ಲಾಡ್ಜ್ ಅವಶ್ಯ ಇದು ಐತಿ ನಿಮಗೆ ಏನಪ್ಪ ಅದು ಸವಲತ್ತೂ ಐತಿ ಸೌಲಭ್ಯ ಐತಿ ನಿಮಗೆ ಲಾಡ್ಜಿದು ಆಮೇಲೆ ಬಾಡ್ಗೆನು ಕಮ್ಮಿ ಐತಿ ಕಮ್ ಎಲ್ಲಾ ಬೇರೆ ಡಿಸ್ಟಿಕ್ಕಿಗೆ ಕಂಪೇರ್ ಮಾಡಿದ್ರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಬೆಂಗ್ಳೂರಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಧಾರ್ವಾಡ್ನ್ಯಾಗ ಮಾತ್ರ ನಿಮಗೆ ಇನ್ನೂ ಕಮ್ಮಿ ಐತಿ ಆಮೇಲೆ ಇಲ್ಲಿನ ಜನಮಟ್ಟದ ಅದು ಕರೆಕ್ಟ್ ಅವ್ರ ಖರ್ಚಿಗೆ ಅವ್ರ ವೆಚ್ಚಕ್ಕೆ ಅವ್ರ ಬಾಡ್ಗಿಗೆ ಎಲ್ಲ ಚಲೋ ಐತಿ ಆಮೇಲೆ ಧಾರ್ವಾಡ ಅನ್ನುದ ಒಂದು ಓದಿನ ಊರು ಅನ್ಬೊದು ಅದು ಯಾಕಂದರೆ ಓದಾಗ ಯಾವ ಯಾವ ಗುಲ್ಬರ್ಗ ಬೀದರ್ ವಿದ್ಯಾವಕಾಶದ ಅದು ಧಾರ್ವಾಡ ಅನ್ನುದ ಊರು ಆಮೇಲೆ ಎಷ್ಟೋ ಜನ ಬರ್ತಾರೆ ಹಳ್ಳಿ ಹಳ್ಳಿಯಿಂದ ಬರ್ತಾರೆ ಕಲಿಯಾಕ್ಕೆ ಇಲ್ಲಿ ಅವೆ ಎಲ್ಲ ಹಾಸ್ಟೆಲ್ ಫೆಸಿಲಿಟಿ ಅದವ ಇಲ್ಲಿ ನಮಗೆ ಬಂದ್ದೊರಿಗ ಗೌರ್ಮೆಂಟ್ ಹಾಸ್ಟೆಲ್ ಬಿ ಸಿ ಎಮ್ ಹಾಸ್ಟೆಲ್ ಹಿಂದುಳಿದ ವರ್ಗ ಏನ ಹಾಸ್ಟೆಲ್ ಕೊಡ್ತಾರ ವಸತಿ ನಾವಂತ್ರೂ ಹಿಂದುಳಿದ ವರ್ಗ ಹಾಸ್ಟೆಲ್ನ್ಯಾಗ ಅದಿವಿ ನಾವಿಲ್ಲಿ ಆಮೇಲೆ ಮುರಾರ್ಜೆ ಶಾಲೆ ಅಂತ್ಹೇಳಿ ಹಿಂಗೆ ಹಲವಾರು ನಮಗೆ ಇರಾಕೆ ಜಾಗ ಅಂತ್ರೂ ಪ್ರಾಬ್ಲಮ್ ಇಲ್ಲ ಮತ್ತು ರೂಮ್ ಮಾಡ್ಕೊಂಡು ಇರ್ಬೋದು ನಾವು ಒಂದಿಬ್ಬರು ಮಂದಿ ಸೇರಿ ರೂಮ್ ಮಾಡ್ಕೊಂಡು ಇರ್ಬೊದು ಅದರದ ಏನು ತ್ರಾಸ ಆಗಿಲ್ಲ ನಮಗಿಲ್ಲಿ ಧಾರ್ವಾಡ ಜಿಲ್ಲೆ ಒಳಗು ಮಾತ್ರ ವಸತಿಗೇನು ಕೊರತೆ ಇಲ್ಲ ಅಂತ ಹೇಳ್ಬೊದು ಬರ್ರಿ ಬಂದು ಧಾರ್ವಾಡ್ನ್ಯಾಗ ಇರಲಿ ಗೊತ್ತಾಗತ್ತೆ ನಿಮಗೂ ಒಂದ್ಸರ್ತಿ ಎಲ್ಲಾರ್ಗು